ಬೆಳೆಹಕ್ಕಿಗಳ ಸಾಮಾನ್ಯ ಆಹಾರ ಯಾವುದು ಅಂತ ಅಂದರೆ ಅವು ಪ್ರಭಾವ ಬೀರ್ತದೆ ಮೆಕ್ಕೆಜೋಳ ಆಗಿರ್ಬೋದು ಮತ್ತು ಸೋಯಾಬೀನ ಹಿಂಡಿ ಸೋಯಾಬೀನ್ ಹಿಂಡಿ ಇತ್ಯಾದಿ ಹೆಚ್ಚಿನ ಗುಣಮಟ್ಟದ ಉತ್ಪನ್ನವನ್ನು ಪಡೆಯಲು ನಾವು ಅವುಗಳನ್ನು ಏನು ತಿನ್ನಿಸುತ್ತೀವಿ ಅಂದರೆ ಇವಾಗ ನಾವು ಮೆಕ್ಕೆಜೋಳ ಹಾಕಿರ್ತೀವಿ ಆವಾಗ ಗುಬ್ಬಿಗಳೆಲ್ಲವೂ ಅವು ಬಂದು ಜೋಳನ ತಿಂತವೆ ಗೋಧಿನೂ ತಿಂತವೆ ಆದ್ದರಿಂದ ಅದರ ಉತ್ಪನ್ನ ಕಡಿಮೆಯಾಗ್ತದೆ ಆಮೇಲೆ ಕಡಿಮೆ ಆದರೆ ರೈತರಿಗೆ ಅದರ ಉತ್ಪನ್ನದಲ್ಲಿ ಕಡಿಮೆ ಬರುತ್ತೆ ಅದು ಮಾರ್ಕೆಟಿಗೆ ಸ್ವಲ್ಪ ಸಿಗುತ್ತೆ ಹಾಗಾಗಿ ಬೆಳೆಗಳ ಮೇಲೆ ಬೆಳೆಗಳ ಉತ್ಪನ್ನದ ಮೇಲೆ ಪ್ರಭಾವ ಬೀರುತ್ತೆ ನಾವು ಬೇಡ ಅಂತಂದ್ರೆ ಒಂದು ಹೊಲದ ಪಕ್ಕದಲ್ಲೇ ಒಂದು ಗದ್ದೆಯನ್ನು ಮಾಡಿ ಅದಕ್ಕೆ ನಂತ್ರ ನಮಗೆ ಬೇಡವಾದ ತರಕಾರಿಯಾಗಿರ್ಬೋದು ಬೆಳೆಗಳನ್ನು ಬೆಳೆದು ಅವಕ್ಕೆ ಬಿಟ್ಟರೆ ಅವು ಅವನ್ನು ತಿಂತವೆ ನಮ್ಮ ನಾವು ಬೆಳ್ದಿರ್ದಕ್ಕಂಥ ಬೆಳೆ ಮೇಲೆ ಅವು ಯಾವುದೇ ಪ್ರಭಾವ ಬೀರೋಲ್ಲ ಉತ್ಪನ್ನವೂ ಚೆನ್ನಾಗಿ ಬರುತ್ತೆ ಬೆಳೆಹಕ್ಕಿಗಳು ಬೆಳೆ ನಾಶ ಮಾಡಲು ಅವುಗಳು ತಮ್ಮ ತಮ್ಮ ಆಹಾರಕ್ಕೋಸ್ಕರ ಬರ್ತವೆ ಆದರೆ ಬೆಳೆಗಳ ನಾಶಕ್ಕೆ ಅವು ಕಾರಣವಾಗ್ತವೆ ಮೆಕ್ಕೆಜೋಳ ಗೋಧಿಗಂತೂ ಭಾಳ ಹಕ್ಕಿಗಳು ಸಣ್ಣ ಪಕ್ಷಿ ಅಂತ ಹೇಳ್ತೀವಲ್ಲ ಆ ಹಕ್ಕಿಗಳ್ ಭಾಳ ಗೋಧಿ ಮತ್ತು ಮೆಕ್ಕೆಜೋಳನ ತಿಂತವೆ ಹಾಗಾಗಿ ಅದರ ಉತ್ಪನ್ನ ಅಥವಾ ಗುಣಮಟ್ಟ ಕಡಿಮೆಯಾಗ್ತದೆ ರೈತರಿಗೆ ಇದರಿಂದ ಬಹಳ ಲಾಸ್ ಆಗ್ತದೆ ಹಾಗಾಗಿ ನಾವು ಹಕ್ಕಿಗಳಿಗೆ ಪರ್ಯಾಯವಾಗಿ ಕಾಳು ಹಾಕೋದು ಅಥವಾ ಅವನ್ನ ಓಡಿಸೋದು ಅಥವಾ ಬೇರೆವ್ರಿಗೆ ಅವುಗಳನ್ನು ರಕ್ಷಿಸಲು ಈ ಥರ ಪರ್ಯಾಯ ವಿಧಾನಗಳನ್ನು ಹುಡ್ಕಿಕೊಳ್ಳಬಹುದು ಆದ್ದರಿಂದ ನಮಗೆ ಬೆಳೆಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲು ಸಾಧ್ಯವಿಲ್ಲ